ಪ್ರತಿಯೊಬ್ಬ ಮಾನವನ ಜೀವನದಲ್ಲು ಸಾಧನೆಯನ್ನೋದು ಬಹು ಮುಖ್ಯವಾದಂತ ಅಂಶ ಆಗಿದೆ ಎಲ್ಲ ವ್ಯಕ್ತಿನು ತನ್ನ ಕನಸ್ನ ನನ್ಸು ಮಾಡೋಕ್ಕೆ ಹಾಗೆ ತನ್ನ ಜೀವನದಲ್ಲಿ ಏನಾದರು ಒಂದು ಸಾಧಿಸ ಬೇಕಂತನೆ ಹುಟ್ಟಿದ್ದಾರೆ ಅದಕ್ಕಾಗೆ ಶ್ರಮಿಸ್ತಿದ್ದಾರೆ ಇದೊಂದು ಗ್ರೇಟ್ ತಿಂಗ್ ಅಂತಾನೆ ಹೇಳ್ಬೋದು ಮಾನವನ ಜೀವನದಲ್ಲಿ ನನ್ನ ಹೆಮ್ಮೆಯ ಸಾಧನೆಯಂತ ಕೇಳಿದರೆ ನಾನು ಅದನ್ನ ಅಬಾಕಸ್ ಅಂತ ಹೇಳ್ತೀನಿ ಈ ಅಬಾಕಸ್ ಅದೊಂದು ವಿಷಯ ಇದರ ಬಗ್ಗೆ ಕಲಿಯೋದು ತುಂಬಾ ಇದೆ ಈ ವಿಷಯದಿಂದ ಈ ಉಪಕರ್ಣವನ್ನು ಬಳಸಿ ನಾವು ಹಲವಾರು ಮ್ಯಾತೆಮೆಟಿಕಲ್ ಕ್ಯಾಲ್ಕುಲೇಷನ್ಸನ್ನ ಮಾಡ್ಬೋದು ಲೈಕ್ ಅಡಿಷನ್ ಮಲ್ಟಿಪ್ಲಿಕೇಷನ್ ಡಿವಿಷನ್ ಸಬ್ಸ್ಟ್ರಾಕ್ಷನ್ ಸ್ಕ್ವಾರ್ ರೂಟ್ ಹಾಗೆ ನನಗೆ ಮೊದಲೆಲ್ಲ ಟೇಬಲ್ಸ್ ಅಂದರೆ ಮಗ್ಗಿನೆ ಬರ್ತಾ ಇರಲಿಲ್ಲ ತುಂಬ ಅಂದರೆ ತುಂಬ ಕಷ್ಟ ಪಡ್ತಿದ್ದೆ ಬಟ್ ನಾನು ಈ ಅಬಾಕಸ್ಗೆ ಸೇರ್ಕೊಂಡು ಮೇಲೆ ಇವಾಗ ಲ್ಯಾಕ್ಸ್ ಥೌಸಂಡ್ ಯಾವುದು ನಂಬರಲ್ಲಾದರು ನಂಬರ್ ಕೊಟ್ರು ನಾನು ಅದ್ರ ಮಗ್ಗಿ ಬರಿತೀನಿ ಟೇಬಲ್ಸ್ ಬರಿತೀನಿ ಅಥವಾ ಎಡಿಷನ್ ಸಬ್ಸ್ಟ್ರ್ಯಾಕ್ಷನ್ ಯಾವುದೆ ಥರದ್ದು ಪ್ರಾಬ್ಲಮ್ ಆಗಿರಲಿ ನಾನು ಮಾಡೋಕೆ ರೆಡಿ ಇದ್ದೀನಿ ಸೊ ಈ ಒಂದು ಅಬಾಕಸ್ ವಿಷಯನ ಕಲಿತು ನಾನು ಇದರಿಂದ ಚಾಂಪಿಯನ್ಶಿಪ್ಪನ್ನ ಪಡ್ಕೊಂಡಿದ್ದೀನಿ ಇದು ನನ್ಗೆ ಒಂಥರ ಹೆಮ್ಮೆಯ ಸಾಧನೆ ಅಂತ ಅನಿಸುತ್ತೆ ತುಂಬ ಖುಷಿ ಕೊಡೊ ಅಂತ ವಿಷಯ ಆಗಿದೆ ಇದ್ರ ಇದ್ನ ಕಲಿತು ನಾನು ನಮ್ಮ ಅಪ್ಪ ಅಮ್ಮಂಗೆ ಇದ್ರಲ್ಲಿ ಬಂದಿರೊ ಹಲವಾರು ಪ್ರಶಸ್ತಿ ಮೆಡಲ್ಸ್ ಏನೆ ತೋರ್ಸಿದ್ರುನು ಅವ್ರು ತೃಪ್ತಿ ಪಟ್ಟು ಅವ್ರು ತುಂಬ ಖುಷಿಯಾಗೊದು ನನಗೆ ತುಂಬ ಖುಷಿ ಕೊಡುತ್ತೆ ತುಂಬ ಇದೊಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು ಸೋ ನಾನು ನನ್ನ ಸಾಧನೆ ಯಾವುದು ಟಿಲ್ ನೌ ಅಂತ ಕೇಳಿದರೆ ಅದು ನಾನು ನಾನು ಅಬಾಕಸ್ ಕಲ್ತಿರೋದು ಅಂತ ಹೇಳ್ಬೋದು ಈ ಅಬಾಕಸ್ಸಿಂದ ತುಂಬಾ ಕಲ್ಯೋದು ಇದೆ ಸೋ ನಾನು ಕಲ್ತಿದ್ದೀನಿ ಸೊ ಐ ಯಾಮ್ ಸೊ ಗ್ರೇಟ್ಫುಲ್ ಫಾರ್ ದ್ಯಾಟ್ ನನ್ನ ಹೆಮ್ಮೆ ಸಾಧನೆ ಅಬಾಕಸ್ ಅಂತ ಹೇಳಕೆ ಇಷ್ಟ ಪಡ್ತೀನಿ